ನಮ್ಮ ಪ್ರದೇಶದ ಸುತ್ತಮುತ್ತಲು ವಾಸಿಸಿರುವ ಮಹಿಳೆಯರ ಹೊಣಗಾರಿಕೆಯು ಕಾಲಕ್ರಮೇಣ ಬದಲಾಗಿದೆ ನಿಜಾನೇ ಮಹಿಳೆಯರು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ಅದೇ ರೀತಿ ಉದ್ಯೋಗ ಕ್ಷೇತ್ರದಲ್ಲೂ ಮುಂದುವರೆದಿದ್ದಾರೆ ಉದ್ಯೋಗಕ್ಕೆ ಬೇರೆಡೆ ಅರಸಿ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಖಾಸಗಿ ಕಂಪ್ನಿಗಳಾದಂಥ ನರಸಾಪುರದಲ್ಲಿ ತಲೆ ಎತ್ತಿದ್ದರಿಂದ ಸುಮಾರು ಮಹಿಳಾ ಉದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಿದೆ ಅದೇ ರೀತಿ ಧರ್ಮಸ್ಥಳ ಸಂಘದಿಂದ ಸ್ವಾವಲಂಬನೆಗಾಗಿ ಆರ್ಥಿಕವಾಗಿ ಅವರೇ ಮಹಿಳೆಯರು ಮುಂದೆ ಬರಲು ಬಡ್ಡಿ ರಹಿತ ಸಾಲಗಳನ್ನು ನೀಡ್ತಾ ಇದ್ದಾರೆ ಇದಿನ್ನ ನಮ್ಮ ಪ್ರದೇಶದಲ್ಲಿರುವಂಥ ಮಹಿಳೆಯರು ಯಾವುದೇ ಅಡೆತಡೆಗಳನ್ನು ಎದುರಿಸ್ತಿಲ್ಲ ಎಲ್ಲರೂ ಕ್ಷೇಮವಾಗಿದಾರೆ